ಈ ಕೋವಿಡ್ ಬಂದಾಗ ನಮ್ಮ ಜನಗಳ ಪರಿಸ್ಥಿತಿ ಹೇಗಿತ್ತು ಅಂದರೆ ಯಪ್ಪ ಜನ ಪ್ರದೇಶದ ಬರೀ ನಮ್ಮ ಮೈಸೂರು ನಾನು ನೋಡೋದು ಮಟ್ಟ ಮೈಸೂರಲ್ಲಿ ಹ್ಞೂ ಈ ಮೊದಲು ಮೈಸೂರು ಹಿಂಗಿತ್ತಾ ಹಿಂಗಿದ್ರೆ ಮೈಸೂರು ಏನು ಆಗ್ಬೋದು ಕತೆ ಮೈಸೂರು ಹಿಂಗಿದ್ರೆ ಹ್ಞೂ ಅದರಲ್ಲೂ ತುಂಬ ಏನೆಂದ್ರು ಈ ಎವೀ ಜನ ಸಾಯೋದಿರ್ಬೋದು ಕಷ್ಟಗಳು ಅನುಭವ್ಸೋದು ಹಾಂ ಹೆಂಗಂದ್ರೆ ಪಾಕಿಸ್ತಾನದ ಮುಂದೆ ನಿತ್ ಪಾಕಿಸ್ತಾನ ಬಾರ್ಡ್ರಲ್ಲಿ ನಿಂತು ಪಾಕಿಸ್ತಾನದಲ್ಲಿ ಶೂಟ್ ಹೊಡಿತೀವಲ್ಲ ಅದಕ್ಕಿಂತ ಧೈರ್ಯ ಕಳ್ಕೊಂಡ್ಬಿಡ್ತಿದ್ದೊ ಆ ರೀತಿ ಇತ್ತು ತುಂಬ ಜನಕ್ಕೆ ತುಂಬ ನೋವಾಗ್ಬಿಟ್ಟಿದೆ ಈ ಕೋವಿಡ್ ಮಹಾಮಾರಿಯಿಂದ ಎಷ್ಟೋ ಜನ ಲಾಸ್ ಆದರು ಕಂಪ್ನಿಗಳು ಮುಚ್ಚೋಯಿತು ಮತ್ತೆ ಲ ಟಾಕಿಸ್ಗಳು ಮುಚ್ಕೊಂಡ್ವು ಹಲವಾರು ಕಾ ಪ್ರದೇಶಗಳಲ್ಲಿ ಜೀನ್ ಈ ಮುಂದೆ ಹಿಂಗೆ ಅನ್ನ ನಾವು ಅಂದ್ಕೊಂಡಿದ್ವ ಈ ಥರ ಬರುತ್ತೆ ಈ ಥರ ಇದೊಂದು ಒಂದು ಕೋವಿಡು ಇದ್ದಷ್ಟೆಲ್ಲ ನಮ್ಗಿದು ಮಾಡುತ್ತಂತೇನು ಗೊತ್ತೇನಿಲ್ಲ ಯಾವಾಗ ಇದು ಬಂದಿರುತ್ತೋ ಹೋ ಆ ಕ್ವಾರಂಟೈನ್ಲ್ಲಿ ಹಾಕ್ಬೇಕಾದರೆ ಮನೆಗಳು ಮನೆಗಳು ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ ಹರ್ಡ್ಕೊ ಬಿಡೋದು ಯಾವ ಥರ ವಿಚಿತ್ರವಾಗಿತ್ತೆಂದ್ರೆ ಹೇಳೋಕ್ಕೆ ಅಸಾಧ್ಯವಾಗ್ತದೆ ಹಾಂ ನಾವು ಕೋವಿಡು ಸ್ಟಾಟ್ ನಮ್ಗೆ ಗೊತ್ತಿರಲಿಲ್ಲ ಕೋವಿಡ್ ಬಂತು ಅಂತ ಹೇಳಿದ್ರು ಒಂದು ವಾರ ಆಯಿತು ಎರಡು ವಾರ ಸ್ಟಾರ್ಟಿಂಗ್ ಹತ್ತು ಹನ್ನೆರಡು ಹದ್ಮೂರು ಹೋಯ್ತ ಹೋಯ್ತಾ ನೂರು ಸಾವಿರ ಎರಡು ಸಾವಿರ ಸ್ಟಾರ್ಟಾಯಿತು ಹಾಗೆ ಮಾಡೋದೆಂದ್ರೆ ಕ್ವಾರಂಟೈನ್ ಮಾಡಿಬಿಟ್ರು ಕ್ವಾರಂಟೈನ್ ಮಾಡೋದಾದ್ರೆ ಇನ್ನೇನು ಮಡೋಕ್ಕಾವ್ತದೆ ನಾನು ಎಲ್ಲ ಮನೆ ಮನೆಲಿ ಇರೋದು ಮತ್ತು ಬೆಳಗ್ಗೆ ಅಷ್ಟೇ ಒಂದು ಟೈಮಿಂಗ್ಸು ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ಇಷ್ಟೇ ಅಷ್ಟ್ರಲ್ಲು ಹಾಲು ಪ್ಯಾಕೆಟು ಏನೇನು ಬೇಕೋ ಸಾಮಾನು ತಗೊ ಬಂದ್ಬಿಡಬೇಕು ಮತ್ತು ಆಗೋಲ್ಲ ನಮಗೆ ಏ ತುಂಬ ತುಂಬ ಕಷ್ಟ ಅನುಭವ್ಸೀವಿ ನಾವು ಕೋವಿಡಲ್ಲಿ ಯಾಕೆ ಬೇಕು ಕೋವಿಡ್ದು ಹೇಳ್ಬೇಕು ಸುಮಾರೊಂದು ನನ್ಗೆ ಗೊತ್ತು ನಮ್ಮ ಟೀಚರ್ಸ್ ಒಂದು ಇಬ್ಬರು ಡೆತ್ ಸತ್ತೋಗ್ಬಿಟ್ರು ಯಾವುದ್ರಲ್ಲಿ ಕೋವಿಡಲ್ಲಿ ಯಾವ ಥರ ಅಂದರೆ ಈ ಏನೋ ಹೇಳ್ತಾರಲ್ಲ ಐ ಎ ಎಸ್ ಏಕ್ಸಾಮಲ್ಲಿ ಕೂತ್ಕೊಂಡು ಪರೀಕ್ಷೆ ಬರ್ದಂತೆ ಅದಕ್ಕಿಂತ ಟಫ್ಫಾಗಿತ್ತು ಆ ಸಮಸ್ಯೆನ ಎದುರ್ಸೋದು ನಾವು ಆದರೂ ಒಂದು ವರ್ಷ ಎರ್ಡು ವರ್ಷ ಮು ಎರಡು ವರ್ಷ ಗಂಟನು ತುಂಬ ಸಮಸ್ಯೆಗಳು ಬಂತು ಗೋರ್ಮೆಂಟಿಂದನೂ ಒಳ್ಳೊಳ್ಳೆ ಇದನ್ನ ಹೋಗ್ಲಾಡ್ಸೋಕೆ ಅಂದರೆ ಇದನ್ನ ತಡೆಯೋಕೆ ಹಲವಾರು ಅವರು ವಿಶೇಷತೆ ತುಂಬ ಕೈಗೊಂಡರು ಆಕ್ಸಿಜನ್ನು ಅದು ಇದು ಕಷ್ಟ ತುಂಬ ಜೀವನ ಅಂದರೆ ಇಷ್ಟೇನ ಅಂತ ಅನ್ನಿಸ್ಬಿಡ್ತು ಆ ಕೋವಿಡ್ ಬಂದಾಗ ಯಪ್ಪಾ ಮುಂದೆ ಇದು ಬರಬಾರ್ದು ಏನೋ ಯಾವಾಗೋ ಕಾಲ್ದಲ್ಲಿ ಬಂದಿತ್ತಂತೆ ಬಟ್ ಅವೆಲ್ಲ ನಮ್ಗೆ ಗೊತ್ತಾಗಲ್ಲ ಯಾವಾಗ ಬಂತು ಏನು ಇವೆಲ್ಲ ಅಂತ ಮೋಸ್ಟ್ಲಿ ಬಂದಿತ್ತೋ ನಮ್ಗೆ ಆಮೇಲೆ ಶಾಲೆಗಳು ಇದರಿಂದ ಎಷ್ಟೂ ಸಹ ನಮ್ಮದು ಶಾಲೆಗಳೂ ಕಷ್ಟ ಆಯಿತು ಕಾಲೇಜ್ ನಡೆಯೋದು ಹಲವಾರು ಏನೇನೋ ಅದು ಇದು ಎಕ್ಸಾಮ್ಗಳು ಮುಂದೂಡಿಕೆಗಳಾಯಿತು ಮತ್ತೆ ಗೋರ್ಮೆಂಟ್ ಎಕ್ಸಾಮ್ ಕರೆಯೋದೇ ನಿಲ್ಲಿಸ್ಬಿಟ್ಟಿದ್ರು ಸುಮಾರೊತ್ತು ಇವೆಲ್ಲ ಬಂದಾಗ ಆಮೇಲೆ ಲಾಸಾಗಿ ಗೌರ್ಮೆಂಟು ಲಾಸಾಗಿತ್ತು ಅಂತ ಅವರು ಹೇಳ್ತಾಯಿದ್ರು ಎಷ್ಟೆಲ್ಲ ಪರಿಸ್ಥಿತಿಗಳು ನಮ್ಮ ಜನ ಎದ್ರುಸಿದ್ದಾರೆ ಅಂದರೆ ಅದನ್ನ ಹೇಳೋಕ್ಕೆ ಒಂಥರ ಅಸಾಧ್ಯವಾದ ಮಾತು ನಮಗೂ ಎಕ್ಸಾಮ್ಗಳೆಲ್ಲ ನಿಂತ್ಕೊಂಡ್ಬಿಡ್ತು ಏನು ಓದೋದು ಮನೆಯಲ್ಲೇ ಕೂತು ಕೂತು ಕೂತು ತಲೆ ಚಿಟ್ ಅರಡ ಕೆರೆ ಕೆರೆ ಆಡೋಕೆ ಹೋದಾಗ ಪೊಲೀಸ್ ಬರೋದು ಇನ್ನೆಲ್ಲಿ ಆತ ಏನು ಮಾಡೋದು ಮನೆಯಲ್ಲೆ ಕೂತ್ಕೊಂಡು ಹೇಳಿ ಹಾಂ ಅಯ್ಯೋ ಆಗ್ತಾನೆ ಇರಲಿಲ್ಲ ನಮಗೆ ಇನ್ನೇನು ಮಾಡೋದು ಅದರಲ್ಲೂ ಕೋವಿಡ್ ಒಂದು ಒಂದು ಮಿನಿಮಮ್ ಒಬ್ಬರು ಹದ್ನಾಲ್ಕು ದಿನ ಹದ್ನೈದು ದಿನ ಮನೇನ ಕ್ವಾರಂಟೈನ್ ಮಾಡ್ತಾಯಿದ್ದರು ಅಟ್ಲಿಸ್ಟ್ ಒಂದು ಮನೇಲಿ ಯಾರಾದರೂ ಬಂದರೆ ಒಂದು ಮನೆಲಿ ಬಂದರೆ ಹದ್ನಾಲ್ಕ್ರಿಂದ ಹದ್ನೈದು ದಿನ ಕ್ವಾರಂಟೈನ್ ಮಾಡ್ತಿದ್ದರು ಮತ್ತು ಹೋಯ್ತಾ ಹೋಯ್ತಾ ಹೆಂಗೋ ಒಂದು ವ್ಯಾಕ್ಸಿನ್ ಬಿಟ್ಟರು ಎಲ್ಲರೂ ವ್ಯಾಕ್ಸಿನ್ ಹಾಕ್ಸ್ಲೇಬೇಕು ಅಂತ ವ್ಯಾಕ್ಸಿನ್ ಹಾಕ್ಸ್ದೋ ಸೆಕೆಂಡ್ ಡೋಸು ಹಾಕ್ಸ್ದೋ ಹಾಂ ಪರವಾಗಿಲ್ಲ ಹೋಯ್ತ ಹೋಯ್ತ ಆದರೆ ತುಂಬ ಕಷ್ಟ ಬಿದ್ದಿವೆ ಹೆದ್ರಿಸೋದಂತ ಈ ಥರ ಪರಿಸ್ಥಿತಿ ಯಾವಾಗ್ಲೂ ಬಂದಿಲ್ಲ ಮುಂದೆ ನಮ್ಮ ಜನ ನಮ್ಮ ಪೀಳಿಗೆಗೆ ಸಾಕು ಬಂದಿದ್ದು ಇನ್ನೊಂದು ಪೀಳಿಗೆಗೆ ಬರೋದು ಬೇಡ ಯಾಕೆಂದ್ರೆ ಆ ಥರ ಎದ್ರುಸಿದ್ದೀವಿ ನಾವು ಸಮಸ್ಯೆನ ಏನು ಒಸಿನಾ ಕೋವಿಡ್ ಅಂದರೆ ಅಯ್ಯೋ ದೇವ ಆಮೇಲೆ ಸುಮಾ ಆ ದೇವಸ್ಥಾನಗಳಲ್ಲೂ ಕ್ಲೋಸ್ ಮಾಡಿಬಿಟ್ರು ಮತ್ತೆ ಈ ಪಾರ್ಕ್ಗಳು ಮತ್ತೆ ವಸ್ತು ಪ್ರದರ್ಶನ ಈ ರೈಲ್ ರೈಲು ಮಾರ್ಗಗಳನ್ನೂ ಬಸ್ಸುಗಳು ಎಲ್ಲ ನಿಲ್ಸ್ಬಿಟ್ಟು ಜನ್ರು ಎಲ್ಲಿಂದ ತಿರ್ಗಾಡ್ತಾರೆ ಹೇಳಿ ಹಾಂ ಎಲ್ಲೂ ತಿರ್ಗಾಡೋಕ್ಕಾಗಲ್ಲ ನಾವು ಆ ಥರವಾದಾಗ ಅದನ್ನ ಒಂದು ಒಂದೂ ಇದ್ರಲ್ಲಿ ಇರ್ತೀವಿ ನಾವು ತಕ್ಷಣ ಸಡನ್ನಾಗೆ ಕ್ವಾರಂಟೈನ್ ನೀರು ಮನೆ ನಿರ್ಬಂಧನ ಮಾಡಿಬಿಟ್ರೆ ತುಂಬ ಕಷ್ಟ ಆಗ್ತದದು ಏನು ಮಾಡೋಕ್ಕಾಗಲ್ಲ ಒಂದು ಬಂತು ಅದನ್ನ ನಾವು ಎದುರ್ಸ್ಲೇಬೇಕಿತ್ತು ಎದುರಿಸ್ದೋ ಅದಕ್ಕೂ ಸುಮಾ ಎಲ್ಪ್ ಒಂದು ಸಹಾಯ ಬಂತು ಗೋರ್ಮೆಂಟಿಂದ ತುಂಬ ಅವರು ಸಹಾಯ ಮಾಡಿದ್ರು ಇಲ್ಲ ಅನ್ನಬಾರ್ದು ಸಹಾಯ ಮಾಡಿದ್ರು ಆದರೂ ತ ಆಸ್ಪತ್ರೆಗಳಲ್ಲೂ ಅಷ್ಟೇ ಚೆನ್ನಾಗೆ ಕ್ವಾರಂಟೈನ್ ಮಾಡಿದರು ಬಟ್ ಆಸ್ಪತ್ರೆಲಿ ಏನೆಂದ್ರೆ ಜನ ಮಲ್ಕೊಳ್ಳೋಕ್ಕು ಜನ ಬೆಡ್ ಏನಿಲ್ಲ ಎಲ್ಲ ಕೆಳಗೆ ಮೇಲೆ ಮಲ್ಕೊಂಡು ಹ್ಞೂ ವಿಚಿತ್ರ ಆಗಿಬಿಟ್ಟಿತ್ತು ದೇಶ ಅದರಲ್ಲೂ ನಮ್ಮ ಭಾರತ ಅದು ಫಸ್ಟು ನನ್ನ ಪ್ರಕಾರ ಕೇಳ್ಪಟ್ಟಂಗೆನೊ ಚೀನಾದಲ್ಲಿ ಒಂದು ವ್ಯಕ್ತಿ ಏನೋ ತಯಾರು ಮಾಡಬೇಕಾದ್ರೆ ಆ ಆ್ಯಸಿಡ್ ಬಿದ್ದು ಅದು ಯಾರಿಗೋ ಇನ್ನೊಬ್ಬನ್ಗೆ ಆಗಿ ಅಲ್ಲಿಂದ ಬಂತು ಅಂತ ಒಂದು ಮಾಹಿತಿ ಬಂತು ಚೀನಾದಿಂದಲೇ ಬಂದಿದ್ದು ಇಲ್ಲಿಗೆ ಅಂತ ನಿಜಾನಾ ಸುಳ್ಳೋ ಗೊತ್ತಿಲ್ಲ ಬಂದ್ಮೇಲೆ ಅನುಭವ್ಸ್ಬೇಕು ಅನುಭವ್ಸಿ ಎದ್ರುಸಿದ್ದೀವಿ ಸಮಸ್ಯೆನ ದೊಡ್ಡ ಮಟ್ಟದಲ್ಲೇ ಎದ್ರುಸಿದ್ದೀವಿ ಹ್ಞೂ ಏನಿಲ್ಲ ಮುಂದೆ ಬರಬಾರ್ದು ಯಾಕಂದ್ರೆ ಮುಂದೆ ಬಂದರೆ ಉದ್ಯೋಗಗಳು ಸಮಸ್ಯೆ ಆಗುತ್ತೆ ಮತ್ತೆ ಸಾಲ ಕಚೇರಿಗಳು ಸಮಸ್ಯೆ ಆಗುತ್ತೆ ಶೈಕ್ಷಣಿಕ ಪ್ರವಾಸ್ದವ್ರಿಗೆ ಸಮಸ್ಯೆ ಪಾಪ ವಾರಕ್ಕೊಂದಿನ ತಿಂಗ್ಳಿಗೆ ಒಂದ್ಸಲ ಹೋಗೋರು ಇರ್ತಾರೆ ಹಾಂ ಅವ್ರಿಗೆಲ್ಲ ಕಂಟ್ಟೋಂಗೆ ಕಟ್ಟಿ ಹಾಕ್ದಂತೆ ಆಗಿಬಿಡುತ್ತೆ ಮತ್ತು ಅದೇ ಟ್ಯಾಬ್ಲೆಟು ಮೇಯ್ನ್ಟೇನ್ ಮಾಡಿ ತುಂಬ ಕಷ್ಟ ಎಲ್ಲರೂ ಎಲ್ಲರೂ ಒಂದೇ ಪರಿಸ್ಥಿತಿಲಿ ಇರೋಲ್ಲ ಕೋವಿಡ್ ಹೆಂಗೆ ಅಂತ ಎಲ್ಲರಿಗೂ ಬುದ್ಧಿ ಕಲಿಸ್ಬಿಡ್ತು ಜೀವನ ಅಂದ್ರೆ ಇಷ್ಟೇ ನಮ್ಗೆ ಏತಕ್ಕೆ ಜೀವನ ಈ ಥರ ಬುದ್ಧಿ ಕಲಿಸ್ಬಿಟ್ಟೈತೆ ಕೋವಿಡು ಕಷ್ಟ ಜೀ ನಾವು ತುಂಬ ಸಮಸ್ಯೆ ಇದ್ವಿ ಯಾಕೆಂದ್ರೆ ನಮಗೆ ಈ ಹೊರ್ಗಡೆ ಹೋಗ್ದೆ ಇರೋಕ್ಕಾಗಲ್ಲ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಲ್ಲೋಗ್ಬೇಕು ಅಂದ್ಕೊಂಡೆ ಇರ್ತೀವಿ ಏನು ಮಾಡೋದು ಅಂತಲೇ ಗೊತ್ತಾಗೋಲ್ಲ ಆ ಟೈಮಲ್ಲಿ ಹಿಂಗೆಲ್ಲ ಬಂದ್ಬಿಟ್ರೆ ನಮ್ಮನೆಲಿ ಹೆಂಗಂದ್ರೆ ರೋಡ್ ರೋಡಲ್ಲಿ ತಿರುಗಾಡ್ತಿದ್ರು ಪೊಲೀಸ್ಗಳು ಎಲ್ಲಿ ಹೊರ್ಗಡೆ ಬಂದ್ಬಿಡ್ತಾರೆ ಅಂತ ಆ ಥರ ಭಯನೂ ಪಡಿಸಿದ್ದಾರೆ ಜೀವನ ಫುಲ್ ಫುಲ್ ಇದಾಗಿಬಿಟ್ಟಿತ್ತು ಮತ್ತೆ ಕಾಲೇಜಲ್ಲಿ ಎಮ್ಮಾ ಒಬ್ಬರು ಲೈಬ್ರರಿ ಟೀಚರಿದ್ರು ಕೊರೋನಾದಿಂದ ಪಾಪ ಅವರೂ ಡೆತ್ ಆದರು ಸುಮಾರು ಜನ ಡೆತ್ ಆಗವ್ರೆ ಕೊರೋನದಲ್ಲಿ ಏನಂತಾರೆ ಮಹಾಮಾರಿಯಮ್ಮ ಕೋವಿಡ್ ಅಂತ ಏನು ಜೀವನನೇ ಇಷ್ಟು ಬಿಡಿ ಜೀವನ ಬಾರಿ ಕಷ್ಟ ಆಗಿಬಿಟ್ಟಿದೆ ಕೊರೊನದಲ್ಲಿ ಎದ್ರುಸಿದ ಸಮಸ್ಯೆಗಳು ಒಬ್ಬೊಬ್ರು ಜನ ಊಟಕ್ಕೆ ಇಲ್ದಿದವ್ರು ಏನು ಮಾಡ್ತಾರೆ ಅಂತ ಊಟಕ್ಕಿರೋರೆ ಅಮೋ ಕಾಸು ಇದ್ದರೂ ಹೊರ್ಗಡೆ ಹೋಗಿ ತಗೊಂಡ್ಬರೋಕೆ ಊಟ್ಟ ಕಷ್ಟ ಆಯಿತಾ ಇತ್ತು ಆ ಸಂದರ್ಭದಲ್ಲಿ ಇನ್ನೂ ಹೊರಗಡೆ ಕೂತಿರೋ ಜನ ಭಿಕ್ಷುಕರು ಹೊರ್ಗಡೆ ತಿರುಗಾಡೊ ಅವರೆಲ್ಲ ಏನು ಮಾಡೋಕ್ಕಾಗುತ್ತೆ ನಾವು ಹಾಂ ಪರಿಸ್ಥಿತಿ ತುಂಬ ಕೈ ಮೀರಿ ಹೋಗಿಬಿಡ್ತದೆ ಏನೂ ಮಾಡೋಕ್ಕೆ ಆಗಲ್ಲ ಆ ಟೈಮಲ್ಲಿ ನಾವು ನೋಡಬೇಕು ಈ ಕೊರೊನ ಇನ್ನೊಂದು ಬರ್ದಿದ್ದಂಗೆ ನಾವು ತಡೆದಿದ್ದೀವಿ ಈಗೂ ಯಾವ್ದು ಕಾಣ್ಸ್ಕೊಳ್ತಾ ಇಲ್ಲ ಯಾವುದು ಸದ್ಯಕ್ಕೆ ಬಟ್ ಎಲ್ಲ ಜನರು ತುಂಬ ಕಷ್ಟ ಮಹಾಮಾರಿಯನ್ನ ಹೆಂಗೆ ಓಡ್ಸಿದ್ದಾರೆ ಅಂದರೆ ಸಮ ಹಾಕಿದ್ದಾರೆ ಎಲ್ಲರೂ ಸುಮ್ಮನೆ ಹೇಳ್ಬಾರ್ದು ಎಲ್ಲರೂ ಸಮ ಹಾಕಿದ್ದಾರೆ ಅಂದರೆ ನಾವು ಇದ್ದಿದ್ದಾಗೆ ತಾನೆ ಜನರು ಮತ್ತೆ ಘೋರ ಸ ಆಸ್ಪತ್ರೆಯವರು ಸರಕಾರಿಗಳು ಜನರು ಎಲ್ಲರೂ ಮೂರು ಒಗ್ಗಟ್ಟಿನಿಂದಲೇ ಕೂಡಿ ಈ ಕೊರೊನನ ಹೋಗ್ಸಿರೋದು ಅವ ಇವಾಗ ಜನರೂ ಅದು ಸ್ ಅವು ಸ್ಪಂದಿಸಿಲ್ಲ ಅಂದರೆ ಗೌರ್ಮೆಂಟ್ಗೆ ಎಲ್ಲ ಉಳಿತೈತೆ ಅವರು ತಿರ್ಗಾಡಿ ಬಿಡ್ಬೋದಿತ್ತಲ್ಲ ಜನರು ಮನ್ಸು ಮಾಡಿದರೆ ಅವರಿಗೆ ಕೊರೊನದ ಭಯ ಇಲ್ಲ ಅಂದಿದ್ದರೆ ಆರಾಮಾಗಿ ತಿರುಗಾಡ್ತಾ ಇದ್ದರು ಕೊರೊನದ ಭಯ ಯಾವ ರೀತಿ ಇತ್ತೆಂದ್ರೆ ಮನೆ ಮನೆಯಲ್ಲು ಕೂರ್ಸ್ಕೊಬಿಟ್ಟಿದ್ದಾರೆ ಜನ ಒಬ್ಬ ನಾವು ಫ್ಯಾನ್ ಒಂದೂ ಕುಟುಂಬದಲ್ಲಿ ಒಬ್ರನ್ನ ಒಬ್ರು ಮಾತಾಡ್ಸೋಕೆ ಇಂದೆ ಮುಂದೆ ನೋಡ್ತಾಯಿದ್ದರು ಎಲ್ಲಿ ಮಾತಾಡ್ರಿ ನಮ್ಗೆ ಬರುತ್ತೆ ಅಂತ ಮಾಸ್ಕ್ಳ್ಗೆ ಹಾಕೊಂಡು ಸುತ್ತಾಡೋದು ಇದೆಯಲ್ಲ ತುಂಬ ಕಷ್ಟ ಒಂದೊಂದು ಟೈಮಲ್ಲಿ ಫ್ಯಾಮಿಲಿಗೆ ಬಂದಾಗ ಅಪ್ಪ ಅವ್ನೆ ಡೈಲಿ ಜೊತೆಗಿರುವನ ದೂರ ಇಟ್ಟಾಗ ಎಷ್ಟು ಕಷ್ಟ ಆಗುತ್ತೆ ಅಲ್ವ ಅವೆಲ್ಲ ನೋಡೋಕ್ಕೋದ್ರೆ ತುಂಬ ಕಷ್ಟ ಆಗುತ್ತೆ ನಮಗೆ ಯಪ್ಪಾ